ಹಾಂ ಸರ್ ನಮಸ್ತೆ ಸರ್ ನಾನೊಂದು ಶ್ರೀ ಸಾಯಿ ಬಾಲಾಜಿ ಇಂಡಸ್ಟ್ರೀಸು ಮ್ಯಾನೇಜರ್ ಮಾತಾಡ್ತಿದ್ದೇನೆ ಸರ್ ನನಗೊಂದು ಕಾರ್ ಲೋನ್ ಬೇಕಿತ್ತು ನಿಮ್ಮ ಕಡೆಯಿಂದ ಹೇಗೆ ಸರ್ ಇಂಟ್ರೆಸ್ಟೆಲ್ಲ ಸರ್ ನನ್ನದೊಂದು ಆರು ಏಳು ಆರರಿಂದ ಏಳು ಲಕ್ಷ

ಹಾಂ ಓಕೆ ಸರ್

ಓಕೆ ಸರ್ ಅಂದರೆ ಈಗ ನೋಡಿ ನಾನು ಡೌನ್ಪೇಮೆಂಟೆಲ್ಲ ಎಷ್ಟು ಹಾಕ್ಬೇಕು ಆ ಥರ ಹೇಗೆ ಸರ್ ಅದು ಹ್ಞೂ ಹಾಂ ಓಕೆ ಇಲ್ಲ ಇಲ್ಲ ನಾನೊಂದು ಮೂರು ಲಕ್ಷದವರೆಗೂ ಹಾಕ್ತೇನೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಸರ್ ಅದು ಅದೇ ಈಗ ನೋಡಿ ನಾನು ಈಗ ಮೂರು ಲಕ್ಷ ಹಾಕ್ತೇನೆ ಈಗ ನನಗೆ ತಿಂಗ್ಳಿಗೆ ಕಟ್ಲಿಕ್ಕೆ ಒಂದು ನನ್ನ ಲೆಕ್ಕದಲ್ಲಿ ನಾನು ಈಗ ಅಂದಾಜು ಮಾಡಿದಾಗೆ ನನಗೊಂದು ಹತ್ತು ಸಾವಿರ ಬರ್ಬೋದು ತಿಂಗ್ಳಿಗೆ ಕಟ್ಟಲಿಕ್ಕೆ ಒಂದು ಎರಡು ವರ್ಷಕ್ಕೆ ಸರ್ ನಿಮ್ಮ ಕಡೆಯಿಂದ ಬಟ್ ಏನಾದ್ರೂ ಬೆನಿಫಿಟ್ ಏನು ಉಂಟು ಸರ್ರ ಅಂದರೆ ಈಗ ನೊ ಹಾಂ ಹೌದು ಓಕೆ ಹೌದು ನಿಮ್ಮ ಕಡೆಯಿಂದ ನಿಮ್ಮದು ಈಗ ನೀವು ನೋಡಿ ಕಾರಿಗೆ ಏನಾದ್ರೂ ಈಗ ಪಾ ಬೇರೇನಾದ್ರೂ ಸ್ಪೆಷಲಿ ಆಗಿ ಕೊಡುವಂಥದ್ದು ಏನಾದ್ರೂ ಉಂಟಾ ಸರ್ ನಿಮ್ಮ ಕಡೆಯಿಂದ ಹಾಂ ಶೋರೂಮಿಂದ ಇನ್ಸುರೆನ್ಸು ಓಕೆ ಓಹ್ ಓಹ್ ಓಕೆ ಅಂದರೆ ಈಗ ಕೆಲವೊಂದು ಕಡೆಯಲ್ಲಿ ಸರ್ ಏನು ಗೊತ್ತುಂಟ ಈಗ ಸೀಟಿಗೆಲ್ಲ ಲೆದರ್ ಸೀಟೆಲ್ಲ ಹಾಕಿ ಮತ್ತು ಈಗ ಈಗ ಹೆಡ್ಲೈಟಿಗೆಲ್ಲ ಅದಕ್ಕೆಲ್ಲ ಅಂದರೆ ಒಂಥರ ಲೈಟ್ ಈಗ ಜಿಗಿ ಜಿಗಿ ಲೈಟೆಲ್ಲ ಬರ್ತದಲ್ಲ ಅದೆಲ್ಲ ಮಾಡಿಕೊಡ್ತಾರೆ ಸೋ ನಿಮ್ಮ ಕಡೆಯಿಂದ ಅದೆಲ್ಲ ನಿಮಗೆ ಅದ್ರಲ್ಲೇ ಕವರ್ ಆಗ್ಬೋದಲ್ವಾ

ಕೊಡ್ಬೋದಲ್ವಾ ಹ್ಞೂ ಸರ್ ಹಾಗಾದರೆ ನಾನು ಬಂದು ನಿಮಗೆ ಮೀಟ್ ಆಗ್ತೇನೆ ಸರ್ ಯಾವಾಗ ಬರ್ಬೋದು ಸರ್ ಸರ್ ನನಗೆ ಏನಂದರೆ ನೆಕ್ಸ್ಟ್ ವೀಕಲ್ಲಿ ಬೇಕು ನೆಕ್ಸ್ಟ್ ವೀಕ್ ಅಂದರೆ ಈಗ ನನಗೆ ಈಗ ಈಗ ಜುಲೈ ಅಲ್ವ ಆಗೋಸ್ತು ಪಸ್ಟ್ ವೀಕಿಗೆ ಬೇಕು ಪಸ್ಟು ಒಂದನೇ ಒಂದನೇ ತಾರೀಖಿನಂಗೆ ಬೇಕು ಹಾಂ ಅಲ್ಲ ಅಲ್ಲ ನನಗೆ ಅಂದರೆ ನನಗೆ ಒಂದು ತಾರೀಕಿಗೆ ಡೆಲಿವರಿ ಬೇಕು ಬಟ್ ನನಗೆ ನೀವು ನಾಳೆನೆ ಕೊ ಅಂದರೆ ನೀವು ಬುಕ್ ಮಾಡಿ ನಾನು ನಾಳೆ ಬಂದು ಬುಕ್ ಮಾಡ್ತೇನೆ ನನಗೆ ಒಂದನೇ ತಾರೀಖಿಗೆ ನನಗೆ ಡೆಲಿವರಿ ಕೊಡಿ ಹಾಂ ಹಾಂ ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹ್ಞೂ ಹಾಗೇ ಮಾಡುವ ಸರ್ ನಾನು ನಾಳೆ ಬರ್ತೇನೆ ನಿಮ್ಮದು ಶೋರೂಮಿಗೆ ಬಂದು ನನಗೆ ಒಂದನೇ ತಾರೀಖಿಗೆ ನನಗೆ ಅದು ಡೆಲಿವರಿ ಕೊಡಿ ಹಾಗೆ ಓಕೆ ಅಲ್ವ ಸರ್ರ ಹಾಂ ಮ್ಯಾನೇಜರ್ ತ್ಯಾಂಕ್ ಯು ಸರ್ ನಾಳೆ ನಾಳೆ ನಾಳೆ ಬಂದು ಮಾತಾಡ್ತೇನೆ ಸರ್ ತ್ಯಾಂಕ್ ಯು ಓಕೆ ಓಕೆ ಬಾಯ್ ಬಾಯ್ ಬಾಯ್